ಹಾಂ ಮೇಡಮರೆ ಡಾಕ್ಟ್ರೆ ವಿಜಯ ಲಕ್ಷ್ಮೀ ಮೇಡಮ್ ನಾನು ಬಿ ಎಮ್ನ ರಾಹುಲ್ ಅಂತ ಮೇಡಮ್ ನನಗೆ ಒಂದು ಮೂರ್ನಾಲ್ಕು ದಿವ್ಸದಿಂದ ನೆಗಡಿ ಬರ್ತಾಯಿದೆ ಮೇಡಮ್ ಚಳಿ ಜ್ವರನೂ ಮಧ್ಯದಲ್ಲಿದೆ ಫೋನಲ್ಲಿ ಸ್ವಲ್ಪ ಮಾಹಿತಿ ಕೊಡ್ಬಹುದ ಅಂತ

ಮ್ಯಾಮ್ ಕ್ಲಿನಿಕ್ ಬರ್ತೀನಿ ಮ್ಯಾಮ್ ತಾವು ಇದ್ದೀರಿ ಇಲ್ಲಿ ಅಂತ ಬರ್ಬೇಕು ಅಂತ ಅಂದರೆ ಫೋನಲ್ಲಿ ಮಾತಾಡಿ ಕೇಳಿಕೊಂಡು ಬರೋಣ ಅಂತಲಾ ನಿನ್ನೆ ಹೆಚ್ಚು ಕಮ್ಮಿ ನಾನು ಕೇವಲ ರೈಸು ಮತ್ತೊಂದಿಷ್ಟು ಇದು ಇರ್ತದೆ ಪಾನಿಪುರಿ ರೈಸ್ ಜೊತೆಗೆ ಪಾನಿಪುರಿ ತಿಂದಿದೆ ಮೇಡಮ್ ಅದು ಸರಿ ಆಗುತ್ತಾ ಇಲ್ವ ಯಾಕಂತ ಅಂದ್ರೆ ಮತ್ತು ಜ್ವರ ಇಲ್ಲ ಇಲ್ಲ ಇಲ್ಲ ಸ್ವಲ್ಪ ಭಾಳ ಒಟ್ಟಾರೆ ನಿದ್ರೆ ಎಚ್ಚರಿಕೆ ಇದ್ದಂಗೇನೇ ಇದ್ದಂತೆಯೇ ಹೀಗಾಗಿ ಕೇಳ್ತು ಹ್ಞೂ ಹಾಂ ತಲೆ ನೋವು ಇದೆ ರೀ ಮೇಡಮ್ ಇದೆ ಇದೆ ಇದೆ ಹಾಂ ಅದಕ್ಕೆ ತಾವು ಏನಾದರೂ ಫೋನಲ್ಲಿ ಹೇಳಿದ್ರೆ ಇಲ್ಲೇ ವಾಂತಿ ಆಗಿಲ್ಲ ಮೇಡಮ್ ಕೇವಲ ನಾನು ಅನ್ನ ಸಾರು ಇದು ಹೆಚ್ಚು ಕಮ್ಮಿ ನಾಲ್ಕು ದಿವಸ ಆಯಿತು ಆಮೇಲೆ ನೆಗಡಿ ಯಾ ಹೌದು ಹೌದು ಹೌದು ಹೌದು ರೀ ಇದು ಇಲ್ಲ ರಾತ್ರಿಗೆ ಬಂದಿತ್ತು ಈಗ ಬೆಳಗ್ಗೆ ಇರ್ಲಿಲ್ಲ ಆದರೆ ಈ ನೆಗಡಿ ಇರೋದರಿಂದ ತಿರ್ಗಾ ಮತ್ತೆ ಕೇಳೋಣಾ ಅಂಥೇಳಿ ಫೋನ್ ನಂಬರ್ ತಗೊಂಡು ನಿಮ್ಮ ಕನ್ಸಲ್ಟ್ ಮಾಡಿದೆ ಹ್ಞೂ ಮ್ಯಾಮ್ ಇಲ್ಲ ಇಲ್ಲ ಇಲ್ಲ ಹೊಟ್ಟೆ ನೋವಿಲ್ಲ ಒಮ್ಮೆಲೇ ಅದು ವಾಂತಿ ಇಲ್ಲ ಆಗಿಲ್ಲ ರೀ ಆಗಿಲ್ಲ ಆಗಿಲ್ಲ ಕೆಮ್ಮುನು ಮಧ್ಯೆ ಅವಾಗ ಅವಾಗ ಬರುತ್ತೆ ಅವಾಗ ಅವಾಗ ಬರುತ್ತೆ ಮತ್ತು ಈಗ ಇಲ್ಲಿ ತನಕ ಊಟ ಮಾಡಿಲ್ಲ ಮೇಡಮ್ ಎಷ್ಟೊ ತನಕ ಅದು ನೋಡ್ಕೊಳ್ಳಿ ರೀ ಎಲ್ಲಿ ಮತ್ತು ಇದು ಅದಕ್ಕೆ ಕೇಳ್ಕೊಂಡೆ ಬಂದು ಬಿಡೋಣಾ ಮತ್ತೆ ತಾವು ಏನಾದರೂ ಗುಳ್ಗೆ ಬರಿಬೋದ ಒಂದು ಎರಡು ಆ್ಯಂಟಿಬಿಟಿಕ್ ಕೇಳ್ಬಹುದ ಇನ್ನೊಂದು

ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಇಲ್ಲ ಫ್ರಿಜ್ ನೀರು ಕುಡಿಯಲ್ಲ ರೀ ಮೇಡಮ್ ಸಾಧ್ಯ ಇದ್ರೆ ಕೇವಲ ಅದು ಸಣ್ಣ ಬಾಟ್ಲಿ ಇಡ್ತೇನೆ ಇವತ್ತು ಒಂದು ಬಾಟ್ಲಿ ನೀರು ಆಗ್ತಾಯಿದೆ ಅದಕ್ಕೆ ಗಂಟೆಲಿ ಗಂಟೆ ಹಾಂ ಓಕೆ ಮೇಡಮ್ ಹ್ಞೂ ರೀ ಮೇಡಮ್ ಅದು ಮತ್ತು